ನಾನು ಹೇಳ್ತಿರೊ ವಿಷಯ ಬಂದು ಕನ್ನಡ ಭಾಷೆಯ ಜನರು ನಿಮ್ಮ ಗುರುತು ಮತ್ತು ಒಳಗೊಳ್ಳುವಿಕೆಯನ್ನು ಅಭಿವ್ಯಕ್ತಿಸಲು ನಿಮ್ಮ ಭಾಷೆನ್ನು ಹೇಗೆ ಬಳಸುತ್ತಾರೆ ಅಂತೇಳಿ ಅವನ್ನು ಕೇಳ್ತಾ ಇದ್ದಾರೆ ಇದು ಹೇಗಪ್ಪ ಅಂತಂದರೆ ನಾವು ಕನ್ನಡ ಕರ್ನಾಟಕದವರಾಗಿರೋದ್ರಿಂದ ಕರ್ನಾಟಕ ಕನ್ನಡಾನ ತುಂಬ ಚೆನ್ನಾಗಿ ಮಾತಾಡ್ತೀವಿ ಆದರೆ ಇವಾಗ ಏನಾಗ್ತಾ ಇದೆ ದ್ ಟೆಕ್ನಾಲಜಿ ಅದೆಲ್ಲ ಇಂಪ್ರೂ ಆಗಿರೋದರಿಂದ ಜನ ಏನು ಮಾಡ್ತಾ ಇದ್ದಾರೆ ಜಾಸ್ತಿ ಇಂಗ್ಲೀಷ್ನ ಬಳಸ್ತಾ ಇದ್ದಾರೆ ನಮ್ಮ ಜನ ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ಗೆ ಜಾಸ್ತಿ ಅಡಪ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೇಗಪ್ಪ ಅಂತಂದರೆ ಈಗ ಪ್ರತಿಯೊಬ್ರೂ ನೋಡ್ತಾ ಇರ್ತೀವಿ ನಾವು ಏನಾದ್ರೂ ಒಂದು ಸಣ್ಣ ಪುಟ್ಟ ಏ ಈಗ ಲೆವೆಲ್ ಮೇಯ್ನ್ಟೇನ್ ಮಾಡ್ತಾರೆ ಹೇಗೆ ಅಂತಂದರೆ ಜನ ಹೇಗಾಗಿದರೆ ಅಂತಂದರೆ ನಮ್ಮ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗೆ ಅಡಪ್ಟ್ ಆಗೋದಕ್ಕಿಂತ ಕಷ್ಟಪಟ್ಟು ಕಲಿತಿರೋ ನಮ್ಗೆ ಕನ್ನಡ ಬಂದ್ರೂ ಕೂಡ ನಮ್ಗೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡಕ್ಕೆ ಬರುತ್ತೆ ಅಂದರೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಕನ್ನಡವನ್ನು ಮಾತಾಡೋದು ಬಿಟ್ಟು ನಾವು ಬೇರೆ ಭಾಷೆಗೆ ಅಡಪ್ಟ್ ಆಗ್ತಾ ಇದ್ದೀವಿ ಬೇರೆ ಭಾಷೆಗೆ ಅಡಪ್ಟ್ ಆಗೋದಕ್ಕಿಂತ ನಮ್ಮ ಕನ್ನಡವನ್ನೇ ಇಂಪ್ರೂ ಮಾಡ್ಬೋದಲ್ವಾ ಯಾಕೆ ನಮ್ಮ ಕನ್ನಡಕ್ಕೇನು ವ್ಯಾಲ್ಯೂವ್ ಇಲ್ಲವಾ ಇವಾಗೆಲ್ಲ ಕನ್ನಡಕ್ಕೆ ತುಂಬ ವ್ಯಾಲ್ಯು ಕೊಡ್ತಾ ಇದ್ದಾರೆ ಕನ್ನಡ ಕಷ್ಟ ಕಷ್ಟ ಅಂತ ಅಂತೀರ ಅದು ಹೇಗೆ ಅಲ್ಲಿ ಕಷ್ಟ ಆಗುತ್ತೆ ನಾವು ತುಂಬ ಈಝಿಯಾಗಿ ಕಲಿಬೋದು ಅದನ್ನು ಅದರ ಮೇಲೆ ಆಸಕ್ತಿ ಇದ್ದರೆ ನಮಗೆ ಏನೋ ಮೂ ಮೂವತ್ತು ದಿನ ಟೈಮ್ ತೊಗೊಳೋಕ್ಕಿಂತ ಒಂದೇ ದಿನದಲ್ಲಿ ಕಲಿಬೋದು ಇವಾಗ ಹೇಳ್ತ ಇದ್ದಾರೆ ಮೂವತ್ತು ದಿನದಲ್ಲಿ ಕನ್ನಡವನ್ನು ಕಲಿಯಬೋದು ಇಪ್ಪತ್ತು ದಿನ್ದಲ್ಲೇ ಕನ್ನಡವನ್ನು ಕಲಿಯಬೋದು ಅದೇ ಅದು ನಮ್ಮ ಕನ್ನಡದ ಮೇಲೆ ಆಸಕ್ತಿ ಬಂತು ಅಂದರೆ ಒಂದೇ ದಿನ್ದಲ್ಲೇ ಕುಳ್ತು ಕಲಿಯಬೋದು ನಾವು ನಮ್ಮ ಕನ್ನಡ ಭಾಷೆಗೆ ನಾವು ಗೌರವವನ್ನು ಕೊಡಬೇಕು ನಮ್ಮ ಕನ್ನಡ ಭಾಷೆಯನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಟೆಕ್ನಾಲಜಿ ಅಥವಾ ನಾವೆಲ್ಲ ಕಂಪೇರ್ ಮಾಡ್ತಾ ಇದ್ದೀವಿ ಅವಾಗೆಲ್ಲ ಹೇಗಿತ್ತು ನಮ್ಮದು ಹಳೆ ಮನೆ ಮಣ್ಣಿನ ಮನೆ ಎಲ್ಲ ಸಗಣಿ ಹಾಕಿ ಸಾರ್ಸಿದ ಮನೆ ಆ ಥರ ಇದ್ದವು ಆದರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ತುಂಬ ಇಂಪ್ರೂ ಆಗಿರೋದರಿಂದ ಬಿಲ್ಡಿಂಗ್ಸ್ ಆಗ್ತಾ ಬಿಲ್ಡಿಂಗ್ಸ್ ಆಗಿದ್ದಾವೆ ಇದಕ್ಕೆಲ್ಲ ಕಂಪೇರ್ ಮಾಡ್ತಾ ಜನ ಕೂಡ ಏನಾಗ್ತಾ ಇದ್ದಾರೆ ಇಂಪ್ರೂ ಆಗ್ತಿದ್ದಾರೆ ಅವಾಗೆಲ್ಲ ಹೇಗೆ ಹೇಗಿದ್ದರು ಜನ ಅಂತಂದರೆ ಕನ್ನಡ ಭಾಷೆನೇ ಆಡುಭಾಷೆಯಲ್ಲಿ ಮಾತಾಡ್ತಾ ಇದ್ದರು ನಮ್ಮ ಕನ್ನಡ ಬಗ್ಗೆ ಆಡುಭಾಷೆಯಲ್ಲಿ ಮಾತಾಡ್ತಿದ್ದರು ಆದರೆ ಇವಾಗ ಏನಾಗಿದೆ ಅಂತಂದರೆ ಕನ್ನಡ ಭಾಷೆಯನ್ನು ಬಿಟ್ಟು ಇಂಗ್ಲೀಷ್ ಭಾಷೆಗೆ ಅಡಪ್ಟ್ ಆಗ್ತಾ ಇದ್ದಾರೆ ಅಥವಾ ಹಿಂದಿ ಭಾಷೆಗೆ ಅಡಪ್ಟ್ ಆಗ್ತಾ ಇದ್ದಾರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲೇ ಇದ್ದುಕೊಂಡು ನಾವು ನಮ್ಮ ಕನ್ನಡನೇ ಕಷ್ಟ ಕಷ್ಟ ಬೇರೆ ಭಾಷೆನೇ ಈಝಿ ಅಂತ ಅಂದುಕೊಂಡ್ರೆ ನಾನು ನಮ್ಮ ಕರ್ನಾಟಕಕ್ಕಿರುವ ವ್ಯಾಲ್ಯುವಾದ್ರೂ ಏನಾಗುತ್ತೆ ನಮ್ಮ ವ್ಯಾಲ್ಯು ಕಮ್ಮಿ ಆಗುತ್ತೆ ಸೊ ಹಂಗಾಗಿ ನಾವು ಕನ್ನಡವನ್ನು ಏನು ಮಾಡಬಾರ್ದು ಬಿಟ್ಟುಕೊಡ್ಬಾರ್ದು ಯಾವತ್ತಿಗೂ ಅದು ನಮ್ಮ ಭಾಷೆ ಆಗಿರೋದರಿಂದ ಅದನ್ನು ತುಂಬ ಚೆನ್ನಾಗಿ ನೊ ನೋಡ್ಕೋಬೇಕು ನಾವು ಆಮೇಲೆ ಅದನ್ನು ಅಭಿವೃದ್ಧಿ ಕೂಡ ಪಡಿಸ್ಬೇಕು ನಮ್ಮ ಭಾಷೆ ಬೆಳೀಬೇಕು ಅಂತಂದರೆ ನಾವು ಕಾಮನ್ನಾಗಿ ಕನ್ನಡನೇ ಮಾತಾಡ್ತಿರ್ತೀವಿ ಮನೆಯಲ್ಲಿ ಅಥವಾ ಸ್ಕೂಲಲ್ಲಿ ಫ್ರೆಂಡ್ಸ್ ಹತ್ತಿರ ಎಲ್ಲ ಸರ್ಕಲ್ಲಲ್ಲಿ ಯಾರ ಹತ್ತಿರ ಆದ್ರೂ ಕೂಡ ಕನ್ನಡ ಭಾಷೆನೇ ಬಳಸ್ತಿರ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಕನ್ನಡಕ್ಕಿಂತ ಸ್ವಲ್ಪ ಟ್ರೆಂಡಿಂಗಾಗಿರಲಿ ನಾವು ಒಂಚೂರು ಅವರು ಹಳ್ಳಿಯವರಾಗಿರ್ಲಿ ಹಳ್ಳಿಯವರಾಗಿದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಏಯ್ ಅವರು ಸಿಟಿ ಆ ಥರ ಇಂಗ್ಲೀಷ್ ಮಾತಾಡ್ತಾರೆ ನಾವೂ ಕೂಡ ಇಂಗ್ಲೀಷ್ ಮಾತಾಡಬೇಕು ನಾವೂ ಇಂಗ್ಲೀಷ್ ಕಲಿಯೋಣ ಏಕಂದ್ರೆ ನಮ್ಗೆ ಅವ್ರ ಎದುರು ಏನು ಮರ್ಯಾದೆ ಹೋಗ್ಬಾಡ್ದು ಆ ರೀತಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದನ್ನೂ ಎಲ್ಲದನ್ನೂ ನಮ್ಮದೇ ಆಗಿರತಕ್ಕಂಥ ಒಂದು ಮಾನವೀಯತತ್ವ ಏನೋ ಗುಣವನ್ನು ಬಿಟ್ಟು ನಾವು ಇನ್ನೊಂದಕ್ಕೆ ಅಡಪ್ಟ್ ಆಗ್ತಾ ಇದ್ದೀವಿ ಅಡಪ್ಟ್ ಜೀವನ ಅಡಪ್ಟ್ ಮಾಡ್ಕಬೇಕು ನಾವು ನಮ್ಮ ಜೀವನವನ್ನ ನಾವು ಅಭಿವೃದ್ಧಿ ಪಡಿಸ್ಕೋಬೇಕು ಇನ್ನೊಂದು ಭಾಷೆಗೆ ಅಥವಾ ಇನ್ನೊಂದು ಕಲ್ಚರಿಗೆ ಅಥವಾ ಇನ್ನೊಂದು ಏನೋ ಇದಕ್ಕೆ ನಾವು ಹೊಂದ್ಕ್ಯಣದ್ಕಿಂತ ನಮ್ಮ ಈ ನಮ್ಮ ಸುತ್ತಮುತ್ತ ಇರತಕ್ಕಂಥ ನೇಚರ್ನೆ ಬೇರೆ ಕಡೆನೂ ನಾವು ಬೆಳೆಸ್ಬೋದು ನಾವು ಇನ್ನೊಂದು ಕಡೆ ಹೋಗಿ ಅಡ್ಜೆಸ್ಟ್ ಆಗೋದ್ಕಿಂತ ಆ ಭಾಷೆಗೆ ನಾವು ಅಡ್ಜೆಸ್ಟ್ ಆಗೋದಕ್ಕಿಂತ ನಮ್ಮ ಭಾಷೇನ್ನ ಅವ್ರಿಗೆ ಕಲಿಸ್ಬೋದು ಇಷ್ಟೆಲ್ಲ ಇಷ್ಟೆಲ್ಲ ಇಂಪ್ರೂ ಆದರೂ ಕೂಡ ಆದರೆ ಹಳ್ಳಿಯಲ್ಲೆಲ್ಲ ಕಾಮನ್ನಾಗಿ ಮಾತಾಡ್ತಾರೆ ಕನ್ನಡ ಮಾತಾಡೋಲ್ಲ ಅಂತಲ್ಲ ಆದರೂ ಕಾಲೇಜ್ ಓದುತ್ತಾ ಇರತಕ್ಕಂಥ ಹುಡುಗ್ರು ಹುಡ್ಗೀರಾಗಿರ್ಬೋದು ಸ್ಟೂಡೆಂಟ್ಸು ಸ್ಕೂಲೆಗೆ ಹೋಗ್ತಕ್ಕಂತ ಸ್ಟೂಡೆಂಟ್ಸ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಕನ್ನಡ ಮಾಧ್ಯಮ ಶಾಲೆಗಳನ್ನೇ ಬಿಡ್ತಾ ಇದ್ದೀವಿ ಏಕಂದ್ರೆ ಇಂಗ್ಲೀಷ್ ಇಂಪ್ರೂ ಆಗಬೇಕು ಇಂಪ್ರೂ ಆಗಬೇಕು ಅಂತೇನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕಿದ್ವಿ ಸೊ ಪಾಪ ಹುಟ್ಟತ್ ಅಂದರೆ ಸಾಕು ಇನ್ನೂ ನಾಲ್ಕು ವರ್ಷ ಇರುತ್ತೋ ಇಲ್ವೋ ಆಲ್ರಡಿ ನರ್ಸರಿ ಸೀಟ್ ಅಂತೆ ನಾವು ನರ್ಸರಿಗೆ ಹಾಕ್ಬಿಡ್ತೀವ್ ಅಂದರೆ ಇದು ಅವ್ರ ಮೇಲೆ ಎಷ್ಟು ಇಫೆಕ್ಟ್ ಆಗುತ್ತಂತಂದರೆ ಕನ್ನಡ ಶಾಲೆಯಲ್ಲಿ ಬೆಳೆಯೋ ಮಕ್ಳಿಗೂ ಮತ್ತು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಬೆಳೆಯೋ ಮಕ್ಳಿಗೂ ಎಷ್ಟೋ ಡಿಫ್ರೆನ್ಸ್ ಇರುತ್ತೆ ಅಂತಂದರೆ ಕನ್ನಡ ಶಾಲೆಯಲ್ಲಿ ಬೆಳೆಯೋ ಮಕ್ಕಳು ತುಂಬ ಸದೃಢವಾಗಿ ಅವರು ಏನೇ ಬಂದರೂ ಫೇಸ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿರ್ತಾರ ಆದರೆ ಅದೇ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಮಕ್ಳಿಗೆ ಒಂದು ಏನಾದರೂ ಅಂದರೆ ಅಥವಾ ಏನಾದ್ರೂ ಒಂದು ಬೈದರೆ ಅವ್ರು ತುಂಬ ಮನ್ಸಿಗೆ ತೊಗೊಳ್ತಾರೆ ಆದರೆ ನಮ್ಮ ಕನ್ನಡ ಮೀಡಿಯಮ್ ಸ್ಕೂಲ್ ಹುಡುಗ್ರು ಆ ಥರ ಅಲ್ಲ ತುಂಬ ಎದುರಿಸ್ತಾರೆ ಯಾರಾದ್ರೂ ಏನಾದ್ರೂ ಅಂದ್ರು ಅಂತಂದರೆ ಅವ್ರ ಬಗ್ಗೆ ಮಾತಾಡಿದರು ಅಥವಾ ಅವ್ರ ಶಾಲೆ ಬಗ್ಗೆ ಮಾತಾಡಿದರು ಅಂತಂದರೆ ಅವ್ರ ಎದುರು ನಿಂತು ಅಲ್ಲೇ ಉತ್ರವನ್ನು ಕೊಟ್ಟು ಬರ್ತಾರೆ ಯಾಕೆ ರೀ ನಮ್ಮದು ನಮ್ಮ ಕನ್ನಡ ಶಾಲೆ ಅಂತಂದು ಹಂಗೆ ನಿಮ್ಗೆ ಅಷ್ಟು ಕೀಳಾಗಿ ಏನಕ್ಕೆ ನೋಡ್ತೀರ ನೀವು ಅಂತ ಕ ಕನ್ನಡ ಅಂದ ತಕ್ಷಣ ಒಂದು ಧೈರ್ಯ ಅಥವಾ ಗ ಏನೋ ಅಂತೀವಲ್ಲ ಆ ಥರ ನಮ್ಮ ನಮ್ಮಲ್ಲಿ ತಾನಾಗೇ ಬಂದುಬಿಡುತ್ತೆ ಅದು ನಾವು ಕನ್ನಡ ಶಬ್ದಗಳನ್ನ ಅಸಭ್ಯವಾಗಿ ಬಳಸ್ತಾ ಇದಾರೆ ಅಂದ್ರೂ ಕೂಡ ನಮ್ಗೆ ಅದು ಇಷ್ಟ ಆಗೋದಿಲ್ಲ ಅದೇ ರೀತಿ ನಮ್ಮ ಕನ್ನಡ ಮಾಧ್ಯಮದ ಹುಡುಗರ್ ಏನು ಮಾಡ್ತಾರೆ ತುಂಬ ಚೆನ್ನಾಗಿ ಕನ್ನಡವನ್ನು ಓದ್ತಾರೆ ಅವರಿಗೆ ಇಂಗ್ಲೀಷ್ ತುಂಬ ಟಫ್ ಆಗುತ್ತೆ ಏಕಂದ್ರೆ ಕನ್ನಡ ಮೀಡಿಯಮ್ ಆಗಿರೋದರಿಂದ ಐದು ಸಬ್ಜೆಕ್ಟನ್ನು ಕನ್ನಡದಲ್ಲಿ ಕಲಿತ್ರೆ ಒಂದು ಸಬ್ಜೆಕ್ಟ್ ಮಾತ್ರ ಇಂಗ್ಲೀಷ್ನಲ್ಲಿ ಕಲಿಯೋದರಿಂದ ಅವ್ರಿಗೆ ಇಂಗ್ಲೀಷ್ ಚೂರು ಟಫ್ ಆಗ್ಬೋದು ಆದ್ರೂ ಪರವಾಗಿಲ್ಲ ರೀ ಏಕಂದ್ರೆ ಕನ್ನಡನೇ ಕಲ್ತಿದ್ದೀವಿ ಇಂಗ್ಲೀಷ್ ಕಲಿಯೋದೇನು ದೊಡ್ಡದಲ್ಲ ಕಲಿಯಬೋದು ಅದಕ್ಕೆ ಒತ್ತು ಕೊಡಬೇಕು ಕೊಡಬಾರ್ದು ಅಂತಲ್ಲ ಆದರೆ ಅದನ್ನು ಯಾವ ಟೈಮಲ್ಲಿ ಬಳಸಬೇಕು ಹೇಗ್ ಬಳಸಬೇಕು ಅದಕ್ಕಷ್ಟೇ ಬಳಸಬೇಕು ಯಾವಾಗ್ಲು ನಾವು ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇರೋದಲ್ಲ ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫ್ರೆನ್ಸು ಕೊಡೋದರಿಂದ ನಮ್ಮ ಕನ್ನಡ ಏನಾಗ್ತಾ ಇದೆ ಮುಳುಗೋಗ್ತ ಇದೆ ನಾವು ನಮ್ಮ ಕನ್ನಡಾನ್ನ ಹೆಚ್ಚಿಗೆ ಬಳಸಬೇಕಲ್ಲ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಇರತಕ್ಕಂಥ ಭಾಷೆ ಕನ್ನಡ ಭಾಷೇನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕು ಇದು ನಮ್ಮ ಭಾಷೆ ನಮ್ಮ ನಮಗೆ ನಮ್ಮ ಭಾಷೆ ಅಂದ ತಕ್ಷಣ ಒಂದು ಗಂಧರ್ವ ಅದು ಏನು ಅಂತಾರಲ್ಲ ಧೈರ್ಯ ಅದರ ಮೇಲೆ ಇರತಕ್ಕಂಥ ಪ್ರೀತಿ ಉಕ್ಕಿ ಬರಬೇಕು ನಮಗೆ ಕ ಇದ್ರ ಮೇಲೆ ಸಾಕಷ್ಟು ಹಾಡುಗಳು ಕೂಡ ಆಗಿವೆ ಅವಾಗ ಆ ಹಾಡುಗಳನ್ನು ಕೇಳೋದರಿಂದ ಎಷ್ಟು ರೋಮಾಂಚನ ಆಗುತ್ತೆ ಮೈ ಅಂತಂದರೆ ಮೈಯಲ್ಲಿರತಕ್ಕಂಥ ಒಂದೊಂದು ರೋಮಗಳಲ್ಲಿ ಕೂಡ ಅಷ್ಟು ನಮ್ಮನ್ನು ಎಚ್ಚರಗೊಳಿಸಿದ್ದವು ಆ ರೀತಿ ನಮ್ಮ ಕನ್ನಡ ಕೇಳೋಕ್ಕೆ ಎಷ್ಟು ಇಂಪಾಗಿದೆಯೋ ಅದು ಮಾತಾಡಕ್ಕೂ ಖುಷಿ ಕೂಡ ಅಷ್ಟೇ ಚೆನ್ನಾಗಿದೆ ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಕನ್ನಡವನ್ನು ಬಿಟ್ಟು ಇಂಗ್ಲೀಷಿಗೆ ಕನ್ವರ್ಟ್ ಆಗ್ತಾ ಇದ್ದೀವಿ ಆಗಿದ್ದೀವಿ ಕೂಡ ಇವಾಗ ಆದರೆ ಅದು ಬೇಡ ಏಕಂದರೆ ನಾವು ನಮ್ಮದೇ ಆಗಿರತಕ್ಕಂಥ ಒಂದು ಭಾಷೆ ಇರೋದರಿಂದ ಅದನ್ನು ಬಿಟ್ಟು ನಾವು ಬೇರೆ ಭಾಷೆ ಬೇರೆ ಭಾಷೆಗೆ ಅಡಪ್ಟ್ ಆಗೋದು ಬೇಡ ಆಮೇಲೆ ಅಡಪ್ಟ್ ಜೀವನನೂ ಬೇಡ ನಮಗೆ ಏಕಂದ್ರೆ ಅಡಪ್ಟ್ ಆಗಿರೋ ಜೀವನ ಎಷ್ಟು ದಿನ ಅಂತ ಇರ್ತೀರಿ ನೀವು ಅಡಪ್ಟ್ ಆಗಿರೋ ಬು ಜೀವನದಲ್ಲಿ ಬರೀ ಏನೆಲ್ಲ ಮಾತಾಡ್ಬೋದು ಅಂತಂದರೆ ಅಡಪ್ಟ್ ಆಗಿರೋ ಜೀವನಕ್ಕೆ ಎಷ್ಟು ದಿನ ಹೊಂದ್ಕ್ಯಂಡಿರ್ಬೋದು ಅಬ್ಬಬ್ಬ ಅಂದರೆ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ನಾವು ಈಗ ಜಾಬ್ ಮೇಲೆ ಬೇರೆ ಊರಿಗಂತ ಹೋಗ್ತೀವಿ ಬೇರೆ ಡಿಸ್ಟಿಕ್ ಹೋಗ್ತೀವಿ ಬೇರೆ ಕಂಟ್ರಿ ಹೋಗ್ತೀವ್ ಬೇರೆ ಸ್ಟೇಟ್ ಹೋಗ್ತೀವಿ ಆದರೆ ಅಲ್ಲಿರತಕ್ಕಂಥ ಭಾಷೇನ್ನ ನಾವು ಒಂದು ಸ್ವಲ್ಪ ದಿನ ಮಾತಾಡ್ಬೋದು ಅಲ್ಲಿ ಎಷ್ಟು ದಿನ ಜಾಬ್ ಮಾಡ್ತೀವಿ ಅಷ್ಟು ದಿನನೂ ಇರ್ಬೋದು ಆದರೆ ನಮಗೆ ಅನ್ನಿಸ್ತಾ ಇರುತ್ತೆ ಯಪ್ಪ ನಾವು ನಮ್ಮೂರಿಗೆ ಯಾವಾಗ ಹೋಗ್ ಹೋಗ್ತೀವೋ ನಾವು ಯಾವಾಗ ನಮ್ಮ ಭಾಷೇನ್ನ ಮಾತಾಡ್ತೀವೋ ನಮಗೆ ಆಲ್ರೆಡಿ ಅಲ್ಲಿ ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಆ ಭಾಷೆಗೆ ಅಡಪ್ಟ್ ಆಗಿರ್ತೀವಿ ನಾವು ಇಲ್ಲ ಅಂತ ಹೇಳಲ್ಲ ಏಕಂದ್ರೆ ಸಿಚುವೇಶನ್ ಆಗಿದೆ ನಾವು ಅಡಪ್ಟ್ ಆಗಲೇಬೇಕು ಅದ್ರ ಬಗ್ಗೆ ನಾವು ಆ ಥರ ಮಾತಾಡಲೇ ಬೇಕಾಗುತ್ತೆ ಆ ಸ ಶೇರ್ ತೊಗೊಂಡು ಆದರೆ ನಮ್ಮ ಭಾಷೇನ್ನ ಯಾವತ್ತೂ ನಾವು ಮರ್ತಿರೋದಿಲ್ಲ ಮರೀಬಾರದು ಕೂಡ ಏಕಂದ್ರೆ ಅದು ನಮ್ಮ ಮಾತೃ ಭಾಷೆಯಾಗಿರೋದರಿಂದ ನಾವು ಯಾವತ್ತೂ ಕನ್ನಡವನ್ನು ಮರೀಬಾರದು ಕನ್ನಡ ಕನ್ನಡ ಕನ್ನಡ ಅಂದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಇದ್ರ ಬಗ್ಗೆ ಹೇಳಕ್ಕೆ ತುಂಬ ಖುಷಿಯಾಗುತ್ತೆ ಎಷ್ಟು ಹೇಳಿದ್ರು ಸಾಲದು ನಮ್ಮ ಹಳ್ಳಿಗಳಲ್ಲಂತ್ರು ಕನ್ನಡಾನ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸಿಟಿಗೆ ಬಂದರೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಏಕಂದ್ರೆ ಸಿಟಿ ಅಂದ ತಕ್ಷಣ ಒಂದು ಸ್ವಲ್ಪ ಏನಾಗುತ್ತೆ ಎಜಿಟೇಟ್ ಪಡ್ತಾರೆ ಮಾತಾಡಕ್ಕೆ ಏಯ್ ಕನ್ನಡ ಇವರೆಲ್ಲ ಹಿಂಗಿದರೆ ನಾನು ಈ ಥರ ಮಾತಾಡಿದರೆ ಹೆಂಗ್ ಹೇಗ್ ಅನ್ನಿಸ್ಬೋದೇನೊ ಇವರಿಗೆ ನಾನೂ ಒಂಚೂರು ಇಂಗ್ಲೀಷ್ ಮಾ ಯೂಸ್ ಮಾಡೇ ಮಾತಾಡೋಣ ನಮ್ಮ ಕನ್ನಡ ಭಾಷೆ ಆದರೂ ಕೂಡ ನಾವು ಏನು ಮಾಡ್ತೀವಿ ಇಂಗ್ಲೀಷನ್ನೇ ಬಳಸ್ತೀವಿ ನಮ್ಮ ಕನ್ನಡ ಭಾಷೆ ಬಿಟ್ಟು ನಾವು ನಾವು ಏನು ಮಾಡಾಣ್ರಿ ಎಲ್ರಿಗೂ ಕನ್ನಡವನ್ನು ಕಲಿಸ್ಕೊಡೋಣ ನಾವು ಇನ್ನೊಬ್ರ ಭಾಷೇನ್ನ ಕಲಿಯೋದಲ್ಲ ನಮ್ಮ ಭಾಷೇನ ಇನ್ನೊಬ್ಬರಿಗೆ ಕಲಿಸೋ ರೀತಿ ನಾವು ಆಗಬೇಕು ಹಾಗಾಗಿ ಕನ್ನಡವನ್ನು ಪ್ರತಿಯೊಬ್ರೂ ಮಾತಾಡಬೇಕು ಮಾತಾಡೋ ರೀತಿ ನಾವು ಮಾಡಬೇಕು ಆ ಶಕ್ತಿ ನಮ್ಮಲ್ಲಿದೆ ಎಲ್ರೂ ಪ್ರಯತ್ನಪಟ್ಟರೆ ಖಂಡಿತವಾಗಿಯೂ ಎಲ್ರೂ ಕನ್ನಡ ಮಾತಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ನ್ಯೂಸ್ನಲ್ಲೇ ಸ್ಪ್ರೆಡ್ ಆಗಿರೋ ವಿಷಯ ಇದು ನಾಮಫಲಕದಲ್ಲಿ ಸಿಕ್ಸ್ಟಿ ಪರ್ಸೆಂಟು ಕನ್ನಡ ಇರ್ಬೇಕು ಅಂತೇಳಿ ಹೇಳ್ತ ಇದ್ದಾರೆ ಅಂದರೆ ಇದು ಎಲ್ರಿಗೂ ಗೊತ್ತಿರೋ ವಿಷ್ಯನೇ ಹೇಗ್ ಅಂದ್ರ್ ಹೇಗಾಗ್ಬಿಟ್ಟಿದೆ ಅಂತಂದರೆ ನಮ್ಮ ಕನ್ನಡ ಅಂದ ತಕ್ಷಣ ಎಲ್ಲರೂ ಅದು ಬರೆಯಕ್ಕೆ ಕಠಿಣ ಆಗಿರ್ಬೋದು ಆದರೆ ಮಾತಾಡೋಕ್ಕೆ ಅಥವಾ ಓದೋಕ್ಕೆ ತುಂಬ ಸುಲಭ ಆಗಿದೆ ಅದೇ ಇಂಗ್ಲೀಷನ್ನು ನಾವು ಬರ್ಯೋಕ್ಕೆ ತುಂಬ ಈಝಿ ಆದರೆ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ ಗ ಅದನ್ನು ಕಲಿಯಕ್ಕೆ ತುಂಬ ಕಷ್ಟಪಡ್ತೀವಿ ನಾವೂ ಕೂಡ ಹಾಗಾಗಿರೋದರಿಂದ ಈಗಿನ ಅದನ್ನ ಕಲಿಯಕ್ಕೆ ತುಂಬ ಕಷ್ಟಪಡ್ತೀವಿ ನಾವು ಕನ್ನಡಾನ ತುಂಬ ಸರಳವಾಗಿ ಕಲ್ತ್ಬಿಡ್ತೀವಿ ಏಕಂತಂದ್ರೆ ನಾವು ಮಾತಾಡ್ತಾ ಮಾತಾಡೋ ಭಾಷೆನೇ ಅದಾಗಿರೋದರಿಂದ ನಮಗೆ ಅದು ಬೇಗ ಅರ್ಥವಾಗುತ್ತೆ ಕೂಡ ನಮಗೆ ಅದನ್ನು ಕಲಿಯಕ್ಕೆ ಕೂಡ ತುಂಬ ಅನ್ಕೂಲ ಆಗುತ್ತೆ ಹಂಗಾಗಿ ನಾವು ಕನ್ನಡಾನ ತುಂಬ ಬೇಗ ಕಲಿತೀವಿ ಅಂತ ಹೇಳ್ಬೋದು ಕನ್ನಡದ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಷಯಗಳಿದಾವೆ ಕನ್ನಡ ಅಂದ ತಕ್ಷಣ ತುಂಬ ಹೆಮ್ಮೆ ಆಗುತ್ತೆ ಆಮೇಲೆ ಅವಾಗ್ಲೇ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ನಲ್ಲಿ ಬಂದಿರತಕ್ಕಂಥ ವಿಷಯ ಏನು ಅಂತಂದರೆ ಬೇರೆ ವಿಷಯಗಳಲ್ಲಿ ಜಾಸ್ತಿ ಪಾಂಪ್ಲೇಂಟ್ಸ್ ಆಗ್ತಾ ಇರೋದರಿಂದ ಇದು ಏನಾಗಬೇಕು ಸ್ವಲ್ಪ ಕಮ್ಮಿ ಆಗಬೇಕು ಕನ್ನಡ ಹೆಚ್ಗಿ ಬಳಸಬೇಕು ಅನ್ನೋದ್ಕೋಸ್ಕರ ಏನು ಮಾಡಿದ್ದಾರೆ ಗೋರ್ಮೆಂಟ್ನಿಂದ ಕೂಡ ಅನೌನ್ಸಾಗಿದೆ ಏನಂದರೆ ನಾಮಫಲಕಗಳಲ್ಲಿ ಕನಿಷ್ಠ ಕನಿಷ್ಠ ಅನ್ನೋದಕ್ಕಿಂತ ಗರಿಷ್ಠ ಸಿಕ್ಸ್ಟಿ ಪರ್ಸೆಂಟು ಕನ್ನಡವನ್ನು ಬಳಸಲೇಬೇಕು ಕಡ್ಡಾಯವಾಗಿ ಅಂತೇಳಿ ಘೋಷಣೆಯಾಗಿದೆ ಇದು ತುಂಬ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಏಕಂತಂದ್ರೆ ಈಗಿನ ಜನ ಏನಾಗ್ತಾ ಇದ್ದಾರೆ ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷು ಎಷ್ಟು ಜನಕ್ಕೆ ಅರ್ಥ ಆಗತ್ರೀ ಈ ಹಳ್ಳಿ ಜನಕ್ಕೇನಾದ್ರೂ ಅರ್ಥ ಆಗುತ್ತಾ ನಾವು ಇಂಗ್ಲೀಷ್ ಇಂಗ್ಲೀಷ್ ಅಂತೀವಲ್ಲ ಪ್ರತಿಯೊಂದು ಇಂಗ್ಲೀಷ್ ಇಂಗ್ಲೀಷ್ ಅಂತ ಹೋದ್ರೆ ಅವರು ಇಂಗ್ಲೀಷ್ ಮೊರೆ ಹೋಗ್ತಾರೆ ಆಮೇಲೆ ಹಳ್ಳಿ ಜನ ತುಂಬ ಇದರಿಂದ ಮೋಸ ಹೋಗ್ತಾರ್ ಅಂತ ಕೂಡ ಹೇಳ್ಬೋದು ಹಳ್ಳಿ ಜನಕ್ಕೆ ಇದು ತುಂಬ ಉಪಯೋಗಕಾರಿ ಆಗಿಲ್ಲ ಇಂಗ್ಲೀಷ್ ಬಳಸೋದು ಕನ್ನಡವನ್ನು ಎಲ್ರೂ ಬಳಸಬೇಕು ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ ನಾನು